ಯಾವೂರು ನಿಮ್ಮದು

ನಮ್ಮ ಹತ್ರ ಆಲ ಆಲ್ ಇನ್ ವೆಲ್ ಎಲ್ಲ ವೆಹಿಕಲ್ಸೂ ಇದೆ ನಮ್ಮ ಹತ್ರ ಹಾಂ ಹಾಂ ಬುಲೆಟ್ ಬುಲೆಟ್ ಸಿಗುತ್ತೆ ಆರ್ ಎಕ್ಸ್ ಸಿಗುತ್ತೆ ಹೌದಾ ಇಲ್ಲ ಬೇಕಾದರೆ ನಿಮಗೆ ಬುಲೆಟೆ ಬೇಕೆಂದರೆ ಬುಲೆಟೆ ಅರೆಂಜ್ ಮಾಡಿಕೊಡ್ತೀವಿ ಹಾಂ ಇಲ್ಲ ಇಲ್ಲ ಪೆಟ್ರೋಲೆಲ್ಲ ನಿಮ್ಮದೇ ಪೆಟ್ರೋಲೆಲ್ಲ ನಿಮ್ಮದೇ

ಹಾಂ ಹಾಗೆ ಹಾಗೆ ಬೇಕಾದರೂ ಮಾಡ್ಬೋದು ಏನು ತೊಂದರೆ ಇಲ್ಲ ಈಗ ನಮಗೆ ನೀವು ಫುಲ್ ಟ್ಯಾಂಕ್ ಮಾಡಿಸೋದು ಬೇಡ ನಾವೇನು ಬೇ ನೀವೇ ಎಷ್ಟು ಬೇಕು ಅಷ್ಟು ನೀವೇ ಹಾಕ್ಕೊಳ್ಳಿ ಪೆಟ್ರೋಲ್ ಓಡಿಸೋದು ಯಾಕೆಂದರೆ ನೀವಲ್ಲಮ್ಮ ಆದ್ದರಿಂದ ನಿಮ್ಮ ಹಾಂ ನಿಮಗೆ ಗಾಡಿ ಏನು ಯಾವುದು ಬುಲೆಟ್ಗಾ ಅಥವಾ ಪರ್ ಡೇ ನಿಮಗೆ ಒಂದು ದಿವಸಕ್ಕೆ ಒಂದೂವರೆ ಸಾವಿರ ರೂಪಾಯಿ ಆಗತ್ತೆ

ಹಾಂ ವರ್ಜ್ನಲ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕು ನಮಗೆ ಡಾಕ್ಯುಮೆಂಟ್ಸ್ ನೀವು ವಿಥ್ ಪ್ರೂಫ್ ಎಲ್ಲ ಕೊಡಬೇಕು ಮತ್ತು ಹಾಂ ಇನ್ಸೂರೆನ್ಸ್ ಎಲ್ಲ ಇದೆ ಮತ್ತು ನೀವು ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ ಹಾಂ ಅಡ್ವಾನ್ಸ್ ಪೇ ಮಾಡಬೇಕಾಗತ್ತೆ ಗಾಡಿದು ಇನ್ಸೂರೆನ್ಸ್ ಎಲ್ಲ ಪಕ್ಕಾ ಇರುತ್ತೆ ಯಾಕೆಂದರೆ ಗಾಡಿ ಓಡ್ಸೋದ್ನ್ ಹಾಂ ಹೆಲ್ಮೆಟ್ ಹೆಲ್ಮೆಟ್ ಕೊಡ್ತೀವಿ ಹೆಲ್ಮೆಟ್ ಕೊಡ್ತೀವಿ ಹೆಲ್ಮೆಟ್ ಕೊಡ್ತೀವಿ ಗಾಡಿ ಇನ್ಸೂರೆನ್ಸ್ ಇರುತ್ತೆ

ಹೋಗ್ಬೋದು ಹಾಂ ಹಾಂ ಹಾಂ ಹಾಂ ಟೂರಿಸಂ ಪ್ಲೇಸ್ ಟೂರಿಸಂ ಪ್ಲೇಸಿಗೆ ಹೋಗೋದು ಹಾಂ ತುಮಕೂರಿಗೆ ಬಂದು ಫೋನ್ ಮಾಡಿ ಮತ್ತು ನೀವು ಬರ್ಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಡಿ ಎಲ್ ಆ ಥರ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದೆ ಎಲ್ಲ ತಗೊಂಬಂದು ಕೊಡಿ ಹಾಂ ಬನ್ನಿ ಬನ್ನಿ ಎಷ್ಟೊತ್ತಿಗೆ ಬರ್ತೀರಾ ಮಾರ್ನಿಂಗ್ ಹ್ಞೂ ಮೂರು ಗಾಡಿ ಬೇಕಾ ನಿಮಗೆ ಯಾವುದು ರಾಯಲ್ ಎನ್ಫೀಲ್ಡೇ ಬೇಕಾ ಅಥವಾ ಬೇರೆ ಯಾವುದಾದರೂ ಬೇಕಾ ಮೂರುನು ಬೇಕಾ ಆಯಿತು ಬನ್ನಿ ಕೊಡೋಣ ಅಂತೆ ಆದರೆ ಹಾಗೆ ಅಡ್ವಾನ್ಸ್ ಅಡ್ವಾನ್ಸ್ ಸಮೇತ ಬನ್ನಿ ಅಡ್ವಾನ್ಸ್ ವಿಥೌಟ್ ಅಡ್ವಾನ್ಸ್ ಕೊಡಲ್ಲ ಗಾಡಿ ಹಾಂ ಇದೆ ಇದೆ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ ಯಾವುದಾದರೂ ಮಾಡ್ಬೋದು ಪರವಾಗಿಲ್ಲ ಓಕೆ ಓಕೆ ಓಕೆ ಥ್ಯಾಂಕ್ ಯು